ನೋಡಪ್ಪ ಆಟ ಅಂದರೆ ಏನಪ್ಪ ಅಂದ್ರೆ ಆಟ ಅಂದ್ರೆ ಒಳ್ಳೆ ಆಟ ಯಾವುದಪ್ಪ ಅಂದ್ರೆ ಇದೇ ಆಟ ಆಡ್ತಿದ್ದೆವು ನಾವು ಯಾವುದಪ್ಪಾ ಅಂದ್ರೆ ಖೋಖೋ ಖೋಖೋ ಅಂದ್ರೇನು ಬಹಳ ಇದ್ರಲಿಂದ ಆಡ್ತಿದೆವ್ ಖೋಖೋ ಆಡ್ಬೇಕು ಅಂದರೇನು ಹಿಂಗೆ ಆಟ ಆಡ್ಬೇಕು ಮೇಡಮ್ಗ ಅಂದ್ರೆ ನಾವು ಆಟದ ಪಿರರ್ಡಿನಾಗೆ ಒಳ್ಳೇ ಆಟ ಅಂದ್ರಂದು ಆಟ ಅಂದ್ರೆ ಖೋಖೋ ಒಂದು ಎನರ್ಜಿ ಪವರ ಸ್ಟೆಮಿನ ಇಮ್ಯುನಿಟಿ ಪವರ್ ಗೊತ್ತಾಬೇಕಂದ್ರೆ ಖೋಖೋ ಆಟ ಹಿಂಗೆ ಮುಟ್ಟಿಂಗೆ ರೌಂಡಿಗೆ ಹೊಡ್ದು ಖೋ ಅನೇಟಿಗೆ ಮತ್ತು ಎನರ್ಜಿ ತೊಗ್ಬೇಕು ಹಂಗೆ ಒಳ್ಳೆ ಆಟ ಒಳ್ಳೆ ಆಟ ಅಂದರೇನಪ್ಪ ನಾವು ಎದರಿಂದ ಅವಾಗ ಆಟ ಆಡು ಎರಡು ಟೀಮ್ಗೆ ಇದು ಮಾಡಿ ಚಾಯ್ಸ್ ಮಾಡ್ತಿದೆವ್ ಯಾರಾರು ಇದ್ರಿ ಬರ್ರಿ ಅಂತ ಹಿಂಗೆ ಸೀನಿಯರ್ಗುಳಿಗೆ ಎಲ್ಲ ಒಳ್ಳೆ ಆಟ ಅಂದ್ರೆ ಒಂದು ಒಳ್ಳೆ ಆಟ ನಮ್ಮ ಗುಂಪೆ ಆಯಿತು ಮತ್ತು ಅದ್ರ ಜ ಆಟದಾಗೆ ಇನ್ನೊಂದು ಶೇಷ್ಠ ಆಟ ಅಂದರೆ ಯಾವುದಪ್ಪ ಅಂದರೆ ಫಸ್ಟ್ ಕ್ಲಾಸ್ ಅಂದ್ರೆ ಉತ್ತುತಮ ಅಂದ್ರೆ ವಾಲಿಬಾಲ್ ವಾಲಿಬಾಲ್ ಅಂದ ಅಂಥ ಆಟ ಶೇಷ್ಠ ಆಟ ಎಲ್ಲಿಲ್ಲ ಅಷ್ಟು ಚಂದ ಆಟ ಅದು ಒಂದು ಅದು ಆಟದ್ರಿಂದೆನಪ್ಪ ಅಂದ್ರೆ ಒಂದು ಎಕ್ಸೈಸ ಮತ್ತು ಆ ವಾಲಿಬಾಲ್ ಆಟದರಿಂದ ಒಂದು ಹೈಟಾ ವಾಲಿಬಾಲ್ ಆಟ ಅನ್ನೊದ್ರದೊಂದು ಒಂದು ವ್ಯಾಯಾಮ ಮಾಡ್ದಂಗ ವಾಲಿಬಾಲ್ ಆಡೋದ್ರು ಅಷ್ಟು ವಾಲಿಬಾಲ್ ಆಟ ಅಂದ್ರೆ ಭಾಳ ಶೇಷ್ಠ ಆಟ ಅಂತೀವಿ ನಾವು ನಾವು ಯಾವಾಗ ಬಿ ನಮ್ಮ ಪಿರಿಡಿತ್ತಿ ಸ್ಕೂಲ್ ಕಾಲೇಜ್ ಪಿರಿಡ್ನಾಗ ಅಲ್ಲಿ ಸ್ಕೂಲ್ ಪಿರಿಡ್ನಾಗ ಯಾವಾಗ ಬಿ ನಾ ಒಂದು ಟೀಮೇ ಇತ್ತು ನಮ್ಮದು ಸಿಕ್ಸ ಸೆವೆನ್ ಮೆಂಬರ್ಸ್ ಒಂದು ಎಂಟು ಮಂದಿರೇ ಇದ್ದಿದನೇ ಎಕ್ಸ್ಟ್ರಾ ಎಕ್ಸ್ಟ್ರಾ

ಏನು ಮಾಡ್ಬಿಡ್ತಿದ್ದೆವು ನಾವು ಸೀನ್ಯರ್ ಗೂಡ ಆಟಾಡ್ಬಿಡ್ತಿದ್ದೆವ್ ವಾಲಿಬಾಲ್ ಅಂದ್ರೆನ್ ಅವರು ನಾವು ಅವಾಗ ಫಸ್ಟ್ ಇಯಾರ್ ಇರ್ತಿದ್ದೆ ಅವ್ರು ಸೆಕೆಂಡ್ ಇಯಾರ್ ಇದ್ರು ಅವ್ರ ಕೂಡ ನಾವು ಆರು ಮಂದಿ ಇರ್ತಿವಿ ಹಂಗೆ ಒಬ್ರು ಶಾರ್ಟ್ರರ ಒಬ್ರು ಹಂಡ್ರೆಡಾ ಅದೆ ಒಬ್ರು ಲಿಫ್ಟ್ರಾ ಒಬ್ರು ಫಿಂಗರ್ ಆಡೋದು ಟೀಮ್ ಆರು ಮಂದಿ ಗೇಮ್ ಆಡಿ ನೆಟ್ ಗಿಟ್ ಹೊಡ್ದ್ ಗ್ರೌಂಡ್ ಗಿನ್ಡ್ ಎಲ್ಲ ಚಂದ ಮಾಡ್ಕೊಂದ್ ಆಟ ಆಡ್ಬೇಕು ಚಂದ ಆಡ್ಬೇಕು ಸೇಸ್ ನಮ್ಗೆ ಅದೊಂದು ಖುಷಿ ಶ್ರೇಷ್ಠ ಆಟ ಅಪ್ಪ ಅದು ಯಾವ್ದು ಅಂದ್ರೆ ವಾಲಿಬಾಲ್ ಎಲ್ಲವು ಬೇರೆ ಹೇಳಿದರೆ ನಾವು ವಾಲಿಬಾಲ್ ಹೇಳೋದು ಹಂಗೆ ವಾಲಿಬಾಲ್ ಅಂದ್ರೆ ಭಾಳ್ ಅಂದ್ರೆ ಭಾಳ್ ಇಷ್ಟ ನಮ್ಗೆ ಎಲ್ಲ ಕಡೆ ನಮ್ಮ ಆಟ ನೋಡ್ಬೇಕಂತಂದ್ರೆ ಎಲ್ಲ ಆ ಸ್ಕೂಲಾಗಿದ್ದ ಹುಡುಗರು ಟೀಚರ್ ಎಲ್ಲರು ಹೊರ ಬಂದ್ರೆ ವಾಲಿಬಾಲ್ ಆಡ್ಬೇಕಂದ್ರೆ ಅದನ್ನು ನಾವು ಫಸ್ಟ್ ಇಯರ್ನಾಗ ಆಟ ಆಡ್ಬೇಕಂದ್ರೆ ಈಗ ಡಿಂಗೆ ಜೋಶ್ನಾಗೆ ಆಡ್ತಿದ್ದೋ ನಾವು ಸೋಲೋದು ಗಿಲೋದು ಇದ್ದಿಲ್ಲ ಮತ್ತು ನಾವು ಆಡ್ರ ವಾಲಿಬಾಲ್ ಆಟ್ದಾಗೆ ಗೆದ್ದಿಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇ ಗೆದಿಬೇಕು ಅನ್ನಾ ಆಟದಂಗೆ ಹಂಗೆ ಆಡ್ತಿದ್ದೇವು ಅದ್ರಿನ ಟೀಮು ಸೆಕೆಂಡ್ ಇಯಾರರು ನಮ್ಗೆ ಕೂಡ ಆಡ್ಬೇಕಂದ್ರೆ ಈಗ ಇಲ್ಲಪ್ಪ ನೋಡಮ್ಮಿ ಅನ್ನೋದು ಹಿಂಗೆ ಬಾಳೆಲ್ಲಿಂದೆ ಆಡ್ತಿರೋದು ಗೆಲ್ತಿ ಸೋಲ್ತಿನದು ಅನ್ನೋದೆ ಇಲ್ಲ ಭಾವ್ನೆಲ್ಲಿಂದ ಆಟಾಡ್ತಿದ್ದೇವು ನಾವು ಯಾಕಂದರೆ ಅವ್ಕೆ ಸಣ್ಣಗೆ ಇಡ್ದಾಗ ಅಲ್ಲಿ ಒಂದು ಒಳ್ಳೇ ಭಾವನೆಗಳಿಂದ ಚಲೋ ಅದ ಅದು ಆಟ ಆಡ್ಬೇಕು ಯಾಕೆ ಆಟ ಯಾಕೆ ಆಡ್ಬೇಕು ಅಂದ್ರೆ ಒಂದೇಕ್ ಫಸ್ಟ್ ಒನ್ ಏನಪ್ಪ ನಮ್ಮ ಹೆಲ್ತ್ ಹಿಮ್ಯಾನಿಟಿ ಪವರ್ ಏನು ಏನು ಈಗ ಏನು ಪ್ರಾಬ್ಲಮ್ ಅದ ಅಂತದು ಗೊತ್ತಾತ ಸೆಕೆಂಡ್ ಒನ್ ನಾ ಎಷ್ಟು ಜಿಗಿತಿನಿ ಮ ಅವಾಗ ಯಾಕೆ ಸಣ್ಣಾಗೆ ಇದ್ದಿವಿ ಅವಾಗೆ ಹೆಚ್ಚು ಬೆಳಿತಾನೆ ಅವ್ನು ಹೈಟಾಗಿ ಬೆಳಿತಾನೆ ಮತ್ತು ಆ ಆಟದಲಿಂದ ಎಕ್ಸ್ಸೈಜ್ನು ಆಗ್ತದ ವಿತ್ ವ್ಯಾಯಾಮನು ಆತದ ಆ ಕಡೆ ಈ ಕಡೆ ಓಡಾಡ್ದಂಗೆ ಆತದ ಮತ್ತು ಮನುಷ್ಯಗ ಎಲ್ಲ ಎಂಥ ಇದು ಯಾರು ಅದು ಇದು ತಿನ್ಕ್ಯಾ ದಮ್ ಆಗಿರ್ತಾರೆ ನೋಡು ಅದು ಎಲ್ಲ ಫ್ಯಾಟ್ನೆಸ್ ಎಲ್ಲ ಇಳ್ದು ಬಿಡ್ತದೆ ಮನುಷ್ಯ ಮತ್ತು ಫುಲ್ ಸ್ಲಿಮ್ ಆಗ್ಬಿಡ್ತಾನೆ ಒಂದು ಒಂದು ಒಳಂತರ ಹ್ಯಾಂಗ ಚಂದ ಒಂದು ಸ್ಮಾರ್ಟ್ ಆಗಿ ಆಗಿರಬೇಕು ದಮ್ ಗಿಮ್ ಇರ್ಲ ಎಲ್ಲ ಫ್ಯಾಟ್ ಇಳಿತಾವೆ ಆಟದ್ರ ಅಂತ ಅದ್ರಾಗ ಆಟಪ್ಪ ಅಂದ್ರೆ ಇನ್ನೊಂದು ಆಟ ಅದು ಕಬಡ್ಡಿ ಅಂಬೆ ಇಲ್ಲಾದಂಗ ಅದು ನಾವು ಇದರ್ಲಿಂದ ಅದು ಪೂರ ಖುಷಿಲೆ ಆಡೋರ್ ನಾವು ಆಡ್ಬೇಕಂದ್ರೆ ಆಡ್ಬೇಕಂದ್ರೆ ವಾ ಕಬಡ್ಡಿ ಆಡ್ಬೇಕು ನಾವು ಯಾವುದ್ ಬಿ ಚಲೋ ಅದೊಂದು ಟೀಮ್ ಇತ್ತು ಅದು ಬಿ ನಮ್ದೊಂದು ಟೀಮ್ ಇತ್ತು ಅದೊಂದು ನಮಗೆ ಭಾಳ ಕಾಶ ಆ ಕಬಡ್ಡಿ ಆಡ್ಬೇಕಂದ್ರೆ ಇನ್ನು ಕಬಡ್ಡಿ ಆಡ್ಬೇಕಂದ್ರೆ ಸುಮ್ ಅವರಿಗು ಕೂಡ ಆಡ್ತಿಲ್ಲ ಚಲೋ ಸೀನಿಯರ್ ಇದ್ರು ಗೂಡಾನೆ ಆಟ ಆಡೂರಪ್ಪ ನಾವು ಅದೆ ಕಬಡ್ಡಿದಾಗ ಚಲೋ ನಾವು ಡ ಆಗ ನಾವು ಅವಾಗ ಏನು ಮಾಡ್ತಿದ್ದೋ ಹೆಚ್ಚಿಗೆ ಮಂದಿ ಇರ್ತಿಲ್ಲ ನಮಗ್ ಸ್ಟ್ರೆಂತ್ ಕಮ್ಮಿ ಇತ್ತು ಒನ್ಸತಿ ಒಂಬತ್ತು ಮಂದಿ ಆಡಿದ ಒನ್ಸತಿ ಹನ್ನೊಂದು ಮಂದಿ ಹಿಂಗಿಂಗೆ ಯಾಕೆ ಬಿ ನಮ್ದು ಎಷ್ಟು ಮಂದಿ ಚಂದ ಇತ್ತು ಅಷ್ಟೆ ಆಡ್ತಿದ್ದಿವಿ ನಾವು ಅಂದ್ರೆ ಬಿ ಎದುರಾಳಿ ಟೀಮಿಗೆ ಸೋಲಿಸ ಬೇಕಂದ್ರೆ ಭಯ ಭಯ ಪಡಿಸ್ತಿದಿವ್ ನಾವು ಏನಪ್ಪ ಇವ್ರ ಗ್ರುಪ್ನಾಗ ಇಷ್ಟು ಸೊಡ್ ಸೊಟ್ಟ ಅದಾವು ಅದ್ರಾಗ ಧಮ್ಮಿದೀರ ಸೊಟಿದಿಂಗೆ ಕೈ ಹಾಕಿದರೆ ಹಿಂಗೆ ಸಿಗ್ಬೇಕು ಹಿಂಗೆ ಹಿಂಗೆ ಪುಷಪ್ ಆದರೆ ಹಿಂಗೆ ಆಯ್ತು ಲೈನ್ ಮಾರ್ಕ್ ಮಾಡ್ತಿಲ್ಲ ಇನ್ನು ಪಾಸಾತಿಲ್ಲ ಅವಾಗೆ ಹಿಡ್ಬಿಡುತಿದ್ದೆ ಅಷ್ಟು ಶೇ ಇಮ್ನಿಟಿ ಪವರ್ ಪ ಒಳ್ಳೆ ಆಟ ಅಂದ್ರೆ ಅದು ಅಂದ್ರ ಬಿ ಈ ಮೂರು ಆಟಗಳು ಚಲೋನೆ ಬೆಸ್ಟೇ ಅವ ಇವು ಏನಂದ್ರೆ ಪಸ್ಟ್ ಅಂದ್ರೆ ಏನಪ್ಪ ಒಳ್ಳೆಯ ಆಟ ಅಂದ್ರೆ ಏನಂದ್ರೆ ಖೋಖೋ ಸೆಕೆಂಡ್ ಒನ್ ಅಂದ್ರೆ ಮತ್ತು ಇದು ವಾಲಿಬಾಲ ತರ್ಡ್ ಅಂದ್ರೆ ಇದು ಎಷ್ಟೊಂದು ಚಲೋ ಆಟಾಡ್ಬೇಕು ಅಂದ್ರೆ ಅಂದ್ರೆ ಸುಮ್ ಆರಾಮ್ ಆಡ್ಬೇಕು ಅಂದ್ರೆ ಇದು ಕಬಡ್ಡಿ ಹುಡುಗರಿಗಲಿ ಹುಡಿಗ್ಯಾರಿಗಲಿ ಚಲೋ ಒನ್ ನೇಚರ್ನಾಗ ಸ್ಕೂನಾಗ ಇದ್ದಾಗೆಲ ಅದೆ ಹೇಳ್ತಿದ್ದೆವು ಅವಾಗಿಂದು ಎಲ್ಲಾ ನೆನಪು ಮಾಡ್ಕೊಂಡೆ ನಮ್ಗೆ ಒಂಥರ ಫೀಲ್ ಆತದೆ ಮಿಸ್ ಮಾಡ್ಕೊಂಡೆ ಎಲ್ಲಪ ಈಗೆಲ್ಲ ಅಂತಂದು ಅನಸ್ತದೆ ಎರಡು ಆಟ ಒಂದು ಬೆಸ್ಟ್ ಆಟ ಅದ ದಿನನಿತ್ಯ ಆಡಿದ್ರೆ ಬಿ ಏನು ಪ್ರಾಬ್ಲಮ್ ಇಲ್ಲ ಒಂದು ವ್ಯಾಯಾಮಾತ ಒಂದು ಎಕ್ಸ್ ಸೈಜ್ ಆದಂಗಾಗ್ತದೆ ಟೈಮಿಗೆ ಒಂದು ಸಟ್ ಮಾಡ್ಕೊಂಡು ಈ ಟೈಮಿಗೆ ಇದು ಮಾಡಬೇಕು ಆತ್ತದ ಅವ್ರ್ ಬಿ ಮರಿಲಕ್ಕೆ ಆಗಲ್ಲಪ ಇವೆಲ್ಲ ಆಟ ಗೀಟ ಆಡಿದ್ರೂನು